ಹೇಳಿ ಹಾಂ ಯಾರು ಹೇಳಿ ಏನು ಬೇಕಾಗಿತ್ತು ಮನೆಲ್ಲೆ ಎಂತ ಅಂದರೆ ನೀವು ಬಿಸಿನೀರು ಕುದಿಸಿಬಿಟ್ಟು ಓ ಆರ್ ಎಸ್ ಪೌಡರ್ ತೊಗೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿರಿ ಮತ್ತು ಎಳೆನೀರು ಕುಡಿರಿ ಹಾಂ ಗಂಜಿ ತಿನ್ನಿ ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಿ ಹಾಂ ಹಾಂ ತಿನಬೋದು ಮತ್ತೆ ನಿಮಗೆ ಹಂಗೆ ಸುಸ್ತು ಕಡಿಮೆ ಆಗಿಲ್ಲ ಅಂತಂದ್ರೆ ಕ್ಲಿನಿಕ್ಕಿಗೆ ಬನ್ನಿ ಟೈಮಿಂಗ್ಸ್ ಎರಡು ಗಂಟೆಯಿಂದ ಆರು ಗಂಟೆವರೆಗೂ ಸಿಕ್ತೀವಿ ಫೋನ್ನಲ್ಲು ಕೂಡ ಬುಕ್ ಮಾಡ ಬುಕ್ ಮಾಡ್ಕೊಬೋದು ಮತ್ತೆ ಇಲ್ಲೂ ಬಂದು ತೊಗೋಬೋದು ನಿಮಗೆ ಯಾವ್ದು ಅನುಕೂಲಾಗುತ್ತೊ ಅದನ್ನು ಮಾಡಿ ನೆಗ್ಲೆಟ್ ಮಾಡಬೇಡಿ ಅ ನನ್ನ ಹೆಸರು ಡಾಕ್ಟರ್ ನಿಸರ್ಗ ಅಂತ ಹಾಂ ಬನ್ನಿ ಮತ್ತೆ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ಹಾಂ ಹಾಗಿದ್ರೆ ಕ್ಲಿನಿಕ್ಕಿಗೆ ಬಂದುಬಿಡಿ ಹಾಂ ಟ್ಯಾಬ್ಲೆಟು ಕೊಡ್ತೀವಿ ಇಂಜೆಕ್ಷನ್ನು ತೊಗೋಬೇಕಾಗುತ್ತೆ ಯಾವೂರಿಂದ ನೀವು ಹೇಳಿ ಕಾಲ್ ಮಾಡಿರೋದು ಹಾಂ ಹೌದಾ ಓಕೆ ಬನ್ನಿ ಹಾಗಾದರೆ ಕ್ಲಿನಿಕ್ಕಿಗೆ ಬಂದು ಹೋಗ್ಬಿಡಿ ಹ್ಞೂಂ ನಿಮಗೆ ಫೀವರ್ರು ಮತ್ತೆ ಸುಸ್ತು ಎಲ್ಲ ಜಾಸ್ತಿ ಇದ್ರೆ ಡ್ರಿಪ್ಸ್ ಹಾಕಬೇಕಾಗುತ್ತೆ ಟ್ರೀಟ್ಮೆಂಟ್ ತೊಗೊಂಡು ಹೋಗಬೋದು ನೀವು ಕಾಸ್ಟು ಇವಾಗಲೇ ಹೇಳೋದಕ್ಕಾಗೊಲ್ಲ ಹ್ಞೂಂ ಏ ಏನು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅಂತ ಆಮೇಲೆ ಟ್ರೀಟ್ಮೆಂಟ್ ಕೊಟ್ಮೇಲೆ ಗೊತ್ತಾಗುತ್ತೆ ಹಾಂ ಓಕೆ ಥ್ಯಾಂಕ್ ಯು